ನನ್ಗೆ ಅಡಿಗೆ ಬಗ್ಗೆ ಅಂದರೆ ಬೆ ಇದು ಬೆಳಗ್ಗೆ ದೋಸೆ ಮಾಡೋದು ಏತ ಯಾವ್ತರ ಮಾಡ್ಬೇಕು ಅಂದರೆ ರಾತ್ರಿ ರಾತ್ರಿಯೆಲ್ಲ ಅಕ್ಕಿ ತೊಳ್ದು ನೆನೆ ಹಾಕಿ ಮತ್ತು ಅದರ ಜೊತೆ ಉದ್ದಿನಬೇಳೆ ನೆನೆ ಹಾಕೀ ಬೆಳಗ್ಗೆ ರಾತ್ರಿಯೆಲ್ಲ ಮಿಕ್ಸಿ ಹಾಕಿ ಬೆಳಗ್ಗೆ ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ದ ಇದು ನೆನೆಸಿ ಆದಮೇಲೆ ಬೆಳಗ್ಗೆ ದೋಸೆ ಹಾಕೊದು ಮತ್ತು ಇನ್ನು ಏನಂದರೆ ಚಿಕನ್ ಯಾವ್ತರ ಮಾಡಬೇಕಂದ್ರೆ ಚಿಕನ್ ತಂದಿರ್ತೀವಿ ಅಂಗಡಿಯಿಂದ ಚೆನ್ನಾಗಿ ಅದನ್ನು ತೊಳೆದು ಅದ್ರ ಜೊತೇ ಇದು ಉಳ್ಳಾಗಡ್ಡೆ ಮತ್ತು ಎಲ್ಲ ಚಾ ಕಟ್ ಮಾ ಕಟ್ಮಾಡಿ ಚೆನ್ನಾಗೀ ಚಿಕನೆಲ್ಲಾ ತೊಳೆದು ಅವು ನೀಯ ಇದು ಪಾತ್ರೆಯಲ್ಲಿ ಎಣ್ಣೆ ಬೇಯಿಸಿ ಚಿಕನನ್ನು ಹಾಕಿ ಬೇಸೋದು ಮತ್ತು ಕಾಳು ಅಂದರೆ ಒಂದು ಒಂದಿನ ಮುಂಚೆಗೆ ಕಾಳು ನೆನೆ ಹಾಕ್ಬೇಕು ಅದೆಲ್ಲ ಮೊಳಕೆ ಒಡೆದು ಫ್ರೆಶ್ ಆದ್ಮೇಲೆ ಕಾಳು ಉಳ್ಳಾಗಡ್ಡೆ ಟಮಟೆಹಣ್ಣು ಎಲ್ಲ ಚೆನ್ನಾಗ್ ಕೊಯ್ದು ಎಣ್ಣೆಯಲ್ಲಿ ಬೇಯಿಸಿ ಕಾಳನ್ನು ತಯಾರಿಸ್ಬೇಕು ಮತ್ತು ರೊಟ್ಟಿ ಅಂದರೆ ಚೆನ್ನಾಗಿ ನೀರು ಕುದಿಸ್ಬೇಕು ಕುದಿಸಿ ಆದ್ಮೇಲೆ ರೊಟ್ಟಿಯನ್ನು ಮಾಡಬೇಕು ಅದಾದ್ಮೇಲೆ ಮತ್ತು ಚಿತ್ರಾನ್ನ ಅಂದೆ ಟಮಟಿ ಹಣ್ಣು ಉಳ್ಳಾಗಡ್ಡೆ ಮೆಣ್ಸಿನ್ ಕಾಯಿ ಮತ್ತು ಏನಾದರು ಪೌಡರ್ ಟೇಸ್ಟ್ ಪೌಡ್ರು ಮ್ಯಾಗಿ ಪೌಡ್ರು ಅದನೆಲ್ಲಾ ರೆಡಿ ಮಾಡ್ಕೊಂಡು ರೈಸ್ ಮಾಡಿ ಆದ್ಮೇಲೇ ಚಿತ್ರಾನ್ನದ್ದು ಗೊಜ್ಜು ಮಾಡ್ಕೋಬೇಕು ಆದ್ಮೇಲೆ ಮತ್ತು ಮತ್ತು ಇದೂ ಬಿರಿಯಾನಿ ಬಿರಿಯಾನಿ ಅಂದರೆ ನಾವು ಬಿರಿಯಾನಿ ಮಾಡೋಕಿನ್ನ ಮುಂಚೆಗೆ ಎಲ್ಲ ತರಕಾರಿ ಮತ್ತು ಸ್ ಮಸಾಲಗಳು ಮತ್ತು ಎಲ್ಲ ಐಟೆಮ್ಸೆಲ್ಲ ರೆಡಿ ಮಾಡ್ಕೊಂಡ್ ಇಟ್ಕೋಬೇಕು ಮಸಾಲೇ ಹಾಕ್ ಹಾಕೋಬೇಕು ಮತ್ತು ಬೆಳ್ಳುಳ್ಳಿ ಆ ಥರ ಎಲ್ಲ ಸೋಸ್ಕೊಂಡು ಇಟ್ಕೋಬೇಕು ಒಂದು ಪಾತ್ರೇಲಿ ಎಣ್ಣೆ ಹಾಕಿ ಮತ್ತು ಇದು ಕರಿಬೇವೂ ಈ ಚಕ್ಕೆ ಲವಂಗ ಎಲ್ಲ ಹಾಕಿ ಬೇಯಿಸ್ಬೇಕ್ ಅದನೆಲ್ಲಾ ಬೇಯಿಸಿ ಆದ್ಮೇಲೆ ಸ್ವಲ್ಪ ನೀರು ಅದು ಅನ್ನಕ್ಕೆ ತಕ್ಕಂತೆ ನೀರು ಹಾಕ್ಬೇಕು ನೀರು ಎಲ್ಲ ಚೆನ್ನಾಗ್ ಕುದಿಸಿ ತೊಳ್ದಿರೋ ಅಕ್ಕಿ ಅದ್ರೊಳಗೆ ಹಾಕ್ ತೊಳ್ದಿರೋ ಅಕ್ಕಿ ನೀರು ಕುದಿಸಿರ್ತೀವಲ್ಲ ಅದ್ರಾಗೆ ಹಾಕಿದ್ರೆ ಚೆನ್ನಾಗ ಇದು ಅನ್ನ ಆಗುತ್ತೆ ಅದು ಅದಾದ್ಮೇಲೆ ಇನ್ನು ಒಂದು ಚಪಾತಿ ಚಪಾತಿ ಯಾವ್ತರ ಮಾಡೋದಂದರೆ ಚಪಾತಿ ಹಿಟ್ಟೂ ಚೆನ್ನಾಗಿ ಜರಡಿ ಹಿಡಿದ್ ಬಿಟ್ಟು ನೀರು ನೀರು ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ರೋಸ್ಟ್ ಬರೋ ಥರ ಎಣ್ಣೆ ಮತ್ತು ಉಪ್ಪು ಹಾಕ್ಬೇಕು ಅದು ರುಚೀ ಆಗುತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಚಪಾತಿ ತೀಡಿ ಬೇಯಿಸೋದು ಅದಾದ್ಮೇಲೇ ನಾವು ಜಾಸ್ತಿ ಮಾಡೋದು ಅಂದರೆ ಕಾಳು ಮತ್ತು ರೊಟ್ಟಿ ಕಾಳು ನಾನು ಇದು ಬೇರೆಬೇರೆ ಕಾಳು ತೊಗರಿ ಬೆ ಇದು ಹೆಸ್ರ್ ಕಾಳು ಮತ್ತು ಆ ಥರ ಎಲ್ಲ ಬೇರೆಬೇರೆ ಕಾಳಿನಿಂದ ಪಲ್ಯ ಮಾಡ್ತೀವಿ ಅದಾದ್ಮೇಲೆ ಮತ್ತು ಇದು ಅನ್ನ ಅನ್ನ ಮಾಡಿರ್ತೀವಿ ಅದ್ರ ಜೊತೆ ಸಾಂಬಾರು ಏನಾದರು ಪಲ್ಯೆ ಸಾಂಬಾರಾದರೆ ಇದು ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಬದನೇಕಾಯಿ ಉಳಾಗಡ್ಡೆ ಆಲೂಗಡ್ಡಿ ಎಲ್ಲ ಎ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಅದು ನಮಗ್ ಸಾಂಬಾರು ಎಷ್ಟು ಬೇಕು ನೀರಿದ್ರೆ ನೀರು ಬೇಕೊ ಗಟ್ಟಿ ಇದ್ರೆ ಗಟ್ಟಿ ಬೇಕೊ ನಮಗ್ ನೀರು ಎಷ್ಟು ಆ ಸಾಂಬಾರು ಎಷ್ಟು ಇದಾಗ್ತದೆ ಅಷ್ಟು ನಮಗ್ ನೀರು ತಕ್ಕಂತೆ ನಾವು ನೀರು ಹಾಕೋಬೇಕು ಆಮೇಲೆ ಅದೆ ತರಕಾರಿ ಎಲ್ಲ ಹೆಚ್ಚಿರ್ತಿವಿ ಕೊತಂಬ್ರಿ ಸೊಪ್ಪು ಎಲ್ಲ ಇದಾದ್ಮೇಲೆ ಬೇಳೆ ಹಾಕಿ ಸಾಂಬಾರು ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕಿ ಸಾಂಬಾರು ಮಾಡೋಕೆ ಇಡ್ತೀವಿ ಅದೆಲ್ಲಾ ರೆಡಿ ಆಗ್ತದೆ ಮತ್ತು ಪುಳಿಯೋಗರೆ ಪುಳಿಯೋಗರೆ ಅಂತೇನಂದ್ರೆ ಪಸ್ಟ್ ರೈಸ್ ಮಾಡ್ಕೋತೀವಿ ಆಮೇಲೆ ಪುಳಿಯೋಗರೆಯ ಪುಳಿಯೋಗರೆಗೆ ಏನೇನು ಮಾಡೋಕೇ ಒ ಇದು ಬೇಕು ಫಸ್ಟು ಟಮಟೆಹಣ್ ಎಲ್ಲ ಕೊಯ್ಕೊತೀವಿ ಅದಾದ್ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತೀವಿ ಎಣ್ಣೆ ಹಾಕಿದ್ಮೇಲೆ ಸಾಸ್ವೆ ಜೀರಿಗೆ ಕರಿಬೇವು ಅದಾದ್ಮೇಲೆ ಸ್ವಲ್ಪ ಟಮಟೆಹಣ್ ಹಾಕಿ ಬೇಯಿಸ್ತೀವ್ ಅದು ಚೆನ್ನಾಗಿ ಬೇಯಿದ್ಮೇಲೆ ಪುಳಿಯೋಗರೆ ಪ್ಯಾಕೆಟ್ ಪುಡಿಯಿರುತ್ತಲ್ಲ ಅದನ್ನ ಪುಡಿ ಚೆನ್ನಾಗ್ ಬೇಯಿಸ್ತೀವಿ ಬೇಯಿಸಾದ್ಮೇಲೇ ಕೆಳಗಿಳಿಸಿ ರೈಸನ್ನು ಕಲಸ್ತೀವಿ ಅದಾದ್ಮೇಲೆ ಇದು ಹುಗ್ಗಿ ಹುಗ್ಗಿ ಮಾಡೋದು ಹುಗ್ಗಿ ಅಂತೇನಂದ್ರೇ ಒಂದು ಪಾತ್ರೆಯಲ್ಲಿ ನೀರು ಕಾಯ್ಸೀ ಮತ್ತು ಅದು ಬೇಳೆಯೆಲ್ಲ ನೆನೆದು ನೆನೆಬಿಡ್ತಾರೆ ಬೇಳೆಯಲ್ಲ ನೆನೆಬಿಟ್ಟು ಆದ್ಮೇಲೆ ಅದಕ್ಕೆ ತಕ್ಕಂತೆ ಬೆಲ್ಲ ಹಾಕ್ತಾರೆ ಬೆಲ್ಲ ಹಾಕಿ ಮತ್ತು ಅದು ಬೆಲ್ಲ ಹಾಕಿ ಚೆನ್ನಾಗ್ ತಿರು ತಿರ್ಗಿಸ್ತಾರೆ ಅದಾದ್ಮೇಲೆ ಇದು ಬೇಳೆ ಇರ್ತದಲ್ಲ ಬೇಳೆ ಹಾಕಿ ಅದನ್ನು ಡಾಲ್ಡ ಡಾಲ್ಡ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಅವೆಲ್ಲಾ ಹಾಕೀ ಅದು ಹುಗ್ಗಿ ಮಾಡ್ತಾರೆ ಅಷ್ಟೇ